ನಾನೊಂದು ಪುಸ್ತಕ ಓದಿ ಓದಿ ಮುಗಿಸಲು ಅಂದರೆ ಕಾದಂಬರಿ ಆಧಾರಿತ ಪುಸ್ತಕವಾದರೆ ನಮ್ಮ ಒಂದು ತಿಂಗಳು ತಾಗ್ತದೆ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆದರೆ ಶಿವರಾಮ್ ಕಾರಂತ್ರು ಅವರದ್ದು ಒಳ್ಳೆಯದಿರ್ತದೆ ಕೃತಿ ಅಂದರೆ ಕಾದಂಬರಿ ಅದೂ ನಾನು ಒಂದು ತಿಂಗಳಾಗ್ತದೆ ಆನಂತ್ರ ನನ್ನ ಮನೆಯಲ್ಲಿ ಎಲ್ಲ ಸಹ ಓದ್ತಾರೆ ಅಂದರೆ ಕಾದಂಬರಿ ಆಧಾರಿತ ಪುಸ್ತಕವಾದ್ರೆ ನನ್ನ ಅಣ್ಣ ಅಕ್ಕ ಅಮ್ಮ ಎಲ್ಲ ಓದ್ತಾರೆ ಅಂದರೆ ನಾನು ನನ್ನ ಸ್ ಕಾಲೇಜದ್ದೆಲ್ಲ ವರ್ಕ್ ಆದ್ಮೇಲೆ ಕೂತ್ಕೊಂಡು ರಾತ್ರಿ ಅಂದು ಹನ್ನೆರ್ಡು ಒಂದು ಗಂಟೆ ತನಕ ಓದ್ತೀನಿ ಆ ನಂತ್ರ ಕಾಲೇಜಿಗೆ ಬಂದು ಸಹ ಕಾಲೇಜ್ ಬಂದು ಸಹ ಲೈಬ್ರೆರಿಯಲ್ಲಿ ಇದ್ದರೆ ಆ ಪುಸ್ತಕ ಅದನ್ನು ತೆಗೆದು ಅದನ್ನೇ ಅದನ್ನೆ ತೆಗೆದುಕೊಂಡು ಅದನ್ನೇ ಓದ್ತೀನಿ ಅದರಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಶಿವರಾಮ್ ಕಾರಂತರದ್ದೂ ಮಲೆಗಳಲ್ಲಿ ಮದುಮಗಳು ಆ ನಂತರ ಮೈಸೂರು ಮಲ್ಲಿಗೆ ಅದೆಲ್ಲ ಕಾದಂಬರಿಯನ್ನು ಓದಿದ್ದೇನೆ ಆನಂತರ ಸಾ ರಾ ಅಬೂಬಕ್ಕರ್ ಅವರದ್ದು ಪಂಜರ ಓದಿದ್ದೇನೆ ಇತ್ತೀಚಿಗೆ ಓದಿದ್ದೆಂದ್ರೆ ಪಂಜರ ಅದು ಒಂದು ನಾನೂ ಎರಡು ಮೂರು ವಾರದಲ್ಲಿ ಓದಿ ಮುಗಿಸಿದ್ದೇನೆ ಅಂದರೆ ಅದು ಸಣ್ಣ ಕಾದಂಬರಿ ಆಗಿತ್ತು ಅಂದರೆ ಒಳ್ಳೆಯಯ ತುಂಬ ಅಂದರೆ ನಮಗೆ ಜೀವನಕ್ಕೆ ಬೇಕಾದ ವಿಷಯಗಳನ್ನು ತಿಳಿಸಿಕೊಟ್ಟಿತು ಅದೊಂದು ಓದಿದ್ದೇನೆ ಆನಂತರ ಕಾದಂಬರಿ ಸಣ್ಣ ಕತೆಗಳು ಇದನ್ನು ಓದಿದ್ದೇನೆ ಒಂದು ಕಾಲೇಜಿಂದ ಬಂದ್ಮೇಲೇ ಕಾಲೇಜದ್ದು ಕೆಲಸ ಅಂದರೆ ವರ್ಕ್ ಕೊಟ್ಟಿದ್ದರೆ ಅದನ್ನೂನು ಮುಗಿಸಿ ಒಂದು ಒಂದು ಗಂಟೆ ಒಂದೂ ಒಂದು ಗಂಟೆ ಓದ್ತೀನಿ ಒಂದು ಪುಸ್ತಕ ಓದಿ ಮುಗಿಸಲಿಕ್ಕೆ ಒಂದು ಅಂದರೆ ದೊಡ್ಡ ಕಾದಂಬರಿ ಆದರೆ ಇವರು ಶಿವರಾಮ್ ಕಾರಂತರ ಕಾದಂಬರಿ ಅವರದ್ದೆಲ್ಲ ಆದರೆ ಒಂದು ತಿಂಗಳು ತಾಗ್ತದೆ ಒಂದು ಎರಡು ತಿಂಗಳು ಅಂದರೆ ಅದರಲ್ಲಿ ತುಂಬ ಇರ್ತದೆ ಅಂದರೆ ವಿಭಾಗ ಟೈಪ್ ಇರ್ತದೆ ಒಂದೊಂದು ಕಥೆ ಇರ್ತದೆ ಹಾಗಾಗಿ ಅದು ಒಂದು ತಿಂಗಳು ಅಥವಾ ಒಂದು ತಿಂಗಳು ಇರ್ತದೆ ಒಂದು ಸಣ್ಣ ಸಣ್ಣ ಕಾದಂಬರಿ ಆರೆ ಒಂದು ಅರ್ಧ ಗಂಟೆಯಲ್ಲಿ ಮುಗೀತದೆ ಅರ್ಧ ಗಂಟೆ ಆಗ್ತದೆ ನಮ್ಮನೆಯಲ್ಲಿ ಎಲ್ಲ ಸಹ ಕೂತ್ಕೊಂಡು ಓದ್ತೇವೆ ಅಂದರೆ ನನ್ನ ಅಣ್ಣ ಮತ್ತೆ ಅಮ್ಮ ಫ್ರೀ ಟೈಮಲ್ಲಿ ಕೆಲಸಕ್ಕೆ ಹೋಗಿ ಬಂದು ಕೂತ್ಕೊಂಡು ಓದ್ತಾರೆ ಆನಂತರ ಅಕ್ಕ ಸಹ ಕೆಲಸಕ್ಕೆ ಬಂದು ಹೋಗಿ ಬಂದ್ಮೇಲೆ ಫ್ರೀ ಟೈಮಲ್ಲಿ ಓದ್ತಾಳೆ ಆನಂತರ ಕಾಲೇಜಲ್ಲಿ ನಾವು ಕ್ಲಾಸ್ ಫ್ರೀ ಇರುವಾಗ ಹೋಗಿ ಓದ್ತೇವೆ ಅಂದರೆ ಕ್ಲಾಸ್ ಒಂದು ಮುಕ್ಕಾಲು ಗಂಟೆ ಕ್ಲಾಸ್ ಇರ್ತದೆ ಅದು ಕ್ಲಾಸ್ ಫ್ರೀ ಇರುವಾಗ ಅಲ್ಲಿಗೆ ಹೋಗಿ ಕೂತ್ಕೊಂಡು ಓದ್ತೇವೆ ಅದರಲ್ಲಿ ಜಾಸ್ತಿ ಕಾದಂಬರಿ ಆಧಾರಿತವಾದ ಪುಸ್ತಕಗಳನ್ನು ಓದ್ತೇವೆ ಅದೂ ಒಂದು ಒಂದು ಎರಡು ಮೂರು ದಿವಸದಲ್ಲಿ ಆಗೋದಿಲ್ಲ ಅಂದರೆ ಒಂದು ಕಾದಂಬರಿ ಆದರೆ ತುಂಬ ಇರ್ತದೆ ಒಂದು ತಿಂಗಳೆಲ್ಲ ಇರ್ತದೆ